ಹಲೋ ಹಲೋ ಹಾಂ ಕೇಳಿಸ್ತುಂಟು ಹೇಳಿ ಮ್ಯಾಮ್ ಹೌದು ಯಾವಾಗಿಂದ

ಹೌದಾ ನೀವು ರೀಸೆಂಟ್ ಆಗಿ ಏನು ಫುಡ್ ಜಾಸ್ತಿ ತಿಂದಿರಿ ಹೌದಾ

ಸ್ವಲ್ಪ ಆಯಿಲ್ ಫುಡ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಚಿಕನ್ ಎಲ್ಲ ಜಾಸ್ತಿ ತಿನ್ನಬಾರ್ದು ಚಿಕ್ಕ ವಯಸ್ಸಿನಿಂದಲೇ ಈ ಪ್ರಾಬ್ಲಮ್ ಉಂಟಾ ಅಥವಾ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದ್ದಾ ಹೌದಾ ಹಾಗಾದರೆ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಅಂದರೆ ನೀವು ಚಿಪ್ಸ್ ಎಲ್ಲ ಜಾಸ್ತಿ ತಿಂದಿದ್ದೀರಿ ಹೇಳಿದಿರಲ್ಲ ಸೋ ನಿಮಗೆ ನಮ್ದು ಆಫೀಸ್ ಕಡೆ ಬರಲಿಕ್ಕಿದ್ರೆ ಇಲ್ಲಿ ಶಾಪ್ ಹತ್ತಿರ ಬಂದರೆ ನಾನು ಸ್ವಲ್ಪ ಮೆಡಿಕ್ಷನ್ಸ್ ನಿಮಗೆ ನಾನು ಸಜೆಸ್ಟ್ ಮಾಡ್ಬೋದು ಸ್ವಲ್ಪ ತಂಪು ಮಾಡಿ ನಿಮಗೆ ಮನೆಮದ್ದು ಬೇಕಾದರೆ ಮನೆಮದ್ದಲ್ಲೇ ಗುಣ ಮಾಡ್ಬೌದು ನೋಡಿ ಒನ್ ವೀಕ್ ಮನೆಮದ್ದು ಹೇಳ್ತೇನೆ ಅದನ್ನು ಟ್ರೈ ಮಾಡಿ ಅದು ಆಗಲಿಲ್ಲ ಆದರೆ ಮತ್ತೆ ಮೆಡಿಸಿನ್ಸ್ ಬೇಕಾದರೆ ನೋಡುವ ಹಾ ಮನೆಮದ್ದು ನೀವು ಸ್ವಲ್ಪ ಫುಡ್ಡಲ್ಲಿ ಸ್ವಲ್ಪ ಗ್ರೀನ್ ಫುಡ್ ಎಲ್ಲ ತಿನ್ನಿ ಸೊಪ್ಪು ತರಕಾರಿ ಎಲ್ಲ ತಿನ್ನಿ ಆಮೇಲೆ ಕ್ಯಾರೆಟ ಅದೆಲ್ಲ ಜ್ಯೂಸ್ ಎಲ್ಲ ಸ್ವಲ್ಪ ದಿನ ಕುಡಿಯುವುದರಿಂದ ನಿಮಗೆ ಸ್ಕಿನ್ನಿಗೆ ಸಹ ಒಳ್ಳೇದು ಮತ್ತು ಹೇರಿಗೆ ಸಹ ತುಂಬ ಒಳ್ಳೆಯದು ಆಮೇಲೆ ದಿವಸ ಗ್ರಾಂ ಕಡಲೆಹಿಟ್ಟಿನಿಂದ ಮುಖ ಸ್ವಲ್ಪ ಇದು ಮಾಡಿ ಹಾಗೆ ಮತ್ತು ಮತ್ತು ಅದು ನಿಮಗೆ ವರ್ಕ್ ಆಗಿಲ್ಲ ಅದೇ ಸಜೆಸ್ಟ್ ಮಾಡ್ತೇನೆ ನಾನು ಆಯಿತಾ ಹಾಂ ಇದೇ ನನ್ನ ನಂಬರ್ ಏನಾದರು ಪ್ರಾಬ್ಲಮ್ ಇದ್ದರೆ ಇದಕ್ಕೆ ಕಾಲ್ ಮಾಡಿ